ನಮಸ್ತೆ ಈ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ರಂಗೋಲಿ ಹಾಕೋದು ರೀಸನ್ ಏನೆಂದ್ರೆ ಇವಾಗ ಡೈಲಿ ರಂಗೋಲಿ ಹಾಕೋದ್ರಿಂದ ಅದೊಂದು ದಿನನಿತ್ಯದ ವಿದ್ಯಮಾನ ಅದು ಅಂದರೆ ಏನು ಅವರು ಫರ್ ಎಕ್ಸಾಂಪಲ್ ನಾನೊಂದು ಉದಾರಣೆ ಕೊಡ್ತೀನಿ ಇವಾಗ ಅಕ್ಕದ ಪಕ್ಕದ ಮನೆಯವರು ಇವಾಗ ನಮ್ಮ ಮನೆ ಪಕ್ಕದವ್ರು ಏನಾದರು ರಂಗೋಲಿ ಹಾಕದೇ ಇದ್ರೆ ಅವ್ರಿಗೆ ಏನಾಗಿದೆ ಅಂತ ಒಳಗಡೆ ಹೋಗಿ ನೋಡಬೌದು ಅಂದರೆ ಡೈಲಿ ಒಬ್ರಿಗೊಬ್ಬರು ಅದೊಂಥರ ಪೈಪೋಟಿ ಇದ್ದಂಗೆ ನಾವು ರಂಗೋಲಿ ಹಾಕಿದ್ರೆ ನೀವು ರಂಗೋಲಿ ಹಾಕಬೇಕು ಒಂದು ಪ್ರತಿದಿನದ ಒಂದು ನಿತ್ಯ ದಿನ ದಿವದ್ದು ದಿನನಿತ್ಯ ಕರ್ಮದ ಒಂದು ಭಾಗ ಅದು ರಂಗೋಲಿ ಹಾಕೋದು ಆ ರಂಗೋಲಿ ಹಾಕೋದು ಒಂದು ಕಲೆ ಕೂಡ ಒಂದು ಕಲೆ ಕೂಡ ಒಂದು ಆಗಿರತ್ತೆ ಈ ರಂಗೋಲಿ ಹಾಕೋದ್ರಿಂದ ಇವಾಗ ನಮ್ಮ ಅಕ್ಕದ ಪಕ್ಕದ ಮನೆಯವ್ರು ಏನಾದರು ರಂಗೋಲಿ ಹಾಕೋದು ಮೈನು ರೀಸನ್ ಏನು ಅಂತಂದ್ರೆ ಇವಾಗ ನಮ್ಮ ಅಕ್ಕದ ಇವಾಗ ಡೈಲಿ ರಂಗೋಲಿ ಹಾಕ್ತಿರ್ತಾರೆ ನಮ್ಮ ಪ ಅಕ್ಕದ ಈ ನಮ್ಮ ಪಕ್ಕದ ಮನೆಯವ್ರು ಏನಾದರು ಒಂದಿನ ರಂಗೋಲಿ ಹಾಕದೇ ಇದ್ರೆ ಹೋಗಿ ನೋಡ್ತೀವಿ ಏನಕ್ಕೆ ರಂಗೋಲಿ ಹಾಕಿಲ್ಲ ಇವರು ಅಂತ ಎಲ್ಲ ಹೋಗಿ ನೋಡ್ತೀವಿ ಓಕೆನಾ ಸೊ ನೋಡಿಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ರಂಗೋಲಿ ಏನಕ್ಕೆ ಹಾಕಿಲ್ಲ ಅಂಥೇಳಿ ಎಟ್ ಲೀಸ್ಟ್ ಅದು ಒಂದು ಕಾರಣದಿಂದ ಹೋಗಿ ಅವರು ಮನೆ ಒಳ ಒಳಗಡೆ ಹೋಗಿಬಿಟ್ಟು ವಿಚಾರಿಸ್ತೀವಿ ಅವರು ಏನು ಇದಾರೋ ಇಲ್ಲ ಮನೆಲ್ಲಿ ರಜೆ ಹಾಕಿದ್ದಾರಾ ಹೇಗೆ ಏನು ಅಂತ ಹೇಳಿ ಅವ್ರ ಆರೋಗ್ಯದ ಬಗ್ಗೆ ನಾವು ಚಿಂತಿಸ್ತೀವಿ ಹಾಗೆ ನಾವು ಮಾಡುವಾಗ ಹಾಗೆ ನಾವು ಮಾಡುವಾಗ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಏನಾಗಿದೆ ಏನಿಲ್ಲ ಅಂಥೇಳಿ ಎಟ್ ಲೀಸ್ಟ್ ಆ ರೀಸನ್ನಿಂದ ನಾವು ಅವರಲ್ಲಿ ಹೋಗಿ ತಿಳ್ಕೊಳ್ತೀವಿ ಅವ್ರು ಇದಾರಾ ಇಲ್ಲ ಮನೆಲ್ಲಿ ಏನಾಗಿದೆ ಅಂಥೇಳಿ ಸೋ ಅವ್ರ ಹಾಜರಿಯನ್ನು ಖಚಿತ ಪಡಿಸಲಿಕ್ಕೆ ನಾವು ಮನೆಯೊಳಗಡೆ ಹೋಗಿಬಿಟ್ಟು ನೋಡ್ತೀವಿ ಅವ್ರು ಇದಾರೋ ಇಲ್ಲೋ ಅಂತಹೇಳಿ ಸೋ ಇದು ರಂಗೋಲಿ ಹಾಕೋ ಮೂಲ ಉದ್ದೇಶ ಆಮೇಲೆ ಈ ಸೂರ್ಯನಿಗೆ ನಾ ತೀರ್ಥ ಹಾಕೋದು ಅಂತಂದ್ರೆ ಇಡೀ ನಮ್ಮ ದಿನ ಏನಿರತ್ತೆ ಸೂರ್ಯನಿಗೆ ನಮಸ್ಕರಿಸಿ ನಾವು ಪ್ರಾರಂಭಿಸ್ತೀವಿ ನಮ್ಮ ದಿನವನ್ನು ನಮ್ಮ ದಿನವನ್ನು ನಾವು ಸೂರ್ಯನಿಗೆ ನಮಸ್ಕರಿಸ್ತೀ ನಮಸ್ಕರಿಸ್ತೀವಿ ಅದಾದಮೇಲೆ ಈರಿ ತೀರ್ಥ ಈ ತೀರ್ಥ ಹಾಕೋದ್ರ ಉದ್ದೇಶ ಏನು ಅಂತಂದ್ರೆ ಇಡೀ ದಿನ ಏನಿರುತ್ತೆ ನಮ್ದು ಬೆಚ್ಚಗೆ ಇರುತ್ತಲ್ಲ ಅದು ಸ್ವಲ್ಪ ಸೂರ್ಯನಿಗೆ ಸುಡುತ್ತಿರುವ ಸೂರ್ಯನಿಗೆ ಸ್ವಲ್ಪ ಅಂದರೆ ನಮ್ಮ ದಿನವೆಲ್ಲ ಶಾಖಭರಿತವಾಗಿ ಕೂಡ ಇರಲಿ ಹಂಗೆ ಸ್ವಲ್ಪ ತಣ್ಣಗೆ ಕೂಡ ಇರಲಿ ಇವೆರಡೂ ಎರಡರ ಮಿಶ್ರಣ ಇದು ಈ ಸುಖ ದುಃಖಗಳು ಹೇಗೋ ಆ ರೀತಿ ಆ ರೀತಿ ನಮ್ಮ ಜೀವನ ದಿನನಿತ್ಯದ ಪ್ರಾರಂಭ ಆಗಲಿ ಅಂತ ಹೇಳಿಸಲಿಕ್ಕೆ ನಾವು ಇದೊಂದು ಆಚರಣೆ ನೆಕ್ಸ್ಟ್ ಏನಿದೆ ಅಂತಾರೆ ಹಣೆಗೆ ಕುಂಕುಮ ಕುಂಕುಮ ಇಡೋದು ಈ ಹೆಣ್ಮಕ್ಳು ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳು ಕುಂಕುಮ ಏನಕ್ಕೆ ಹಚ್ತಾರೆ ಅಂತಂದ್ರೆ ಅದು ಒಂದು ಕಾನ್ಸನ್ಟ್ರೇಷನ್ ಹೆಚ್ಚಿಸಲಿಕ್ಕೆ ಅಂದರೆ ಈ ಕುಂಕುಮ ಇಡುವಾಗ ನಾವು ಅವು ಬೆರಳನ್ನೇ ನೋಡ್ತ ಇರ್ತೀವಿ ಆಮೇಲೆ ಅದೊಂದು ನಮ್ಮ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಅದು ನಮ್ಮ ಸಂಸ್ಕೃತಿನ್ನು ಎತ್ತಿ ಹಿಡಿಯುತ್ತೆ ಕುಂಕುಮ ಹಚ್ಚೋದರಿಂದ ಕಾನ್ಸನ್ಟ್ರೇಷನ್ ಲೆವಲ್ ಹೆಚ್ಚಾಗುತ್ತೆ ಅದಾದಮೇಲೆ ಜನಿವಾರ ಧರಿಸೋದು ಆಮೇಲೆ ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗೋದು ಪೂಜೆಗಾಗಿ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅಂತಂದ್ರೆ ಅದೊಂದು ನಂಬಿಕೆ ನಾವು ಭವಿಷ್ಯದಲ್ಲಿ ಆಗಲಿ ಇವತ್ತಿನ ದಿನ ಆಗಿರಲಿ ಹಾಗೂ ಬರೋ ಮುಂದಿನ ದಿನಗಳು ಏನಿವೆ ಅವೆಲ್ಲ ಚೆನ್ನಾಗಿ ಇರಲಿ ಅಂಥೇಳಿ ಅಂದರೆ ಅದೊಂದು ನಂಬಿಕೆ ದೇವ್ರು ಇದ್ದಾರೆ ಯಾವಾಗಲು ಎಲ್ಲಿ ದೇವ್ರು ಇರ್ತಾರೋ ಅಲ್ಲಿ ಹೋಗಿ ಅವ್ರಿಗಾಗಿ ಪೂಜೆ ಸಲ್ಲಿಸಬೋದು ಅವರಿಗಾಗಿ ನಮ್ಮ ಸಮಯವನ್ನು ತೆಗದಿಡೋದು ಅವ್ರಿಗೆ ಹೋಗಿ ಪೂಜೆ ಸಲ್ಲಿಸಿದರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ನಂಬಿಕೆ ಆ ನಂಬಿಕೆ ಅಂದರೆ ನಮಗೆ ಒಳ್ಳೆದಾಗಲಿ ಅಂಥೇಳಿ ದೇವರತ್ರ ಕೇಳ್ಕೊಳ್ಳೋದು ಆಗಲಿ ನಮ್ಮ ಹಬ್ಬ ಇನ್ನು ಮುಂಬರೋ ದಿನಗಳಲ್ಲಿ ನಮಗೆ ಒಳ್ಳೆಯದಾಗಲಿ ನಮ್ಮ ಜೊತೆ ನೀನು ಸದಾ ಇರು ಅನ್ನೋದು ಒಂದು ನಂಬಿಕೆ ಅದಕ್ಕೋಸ್ಕರ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡ್ತೀವಿ ಆಮೇಲೆ ದರ್ಗಾಕ್ಕೆ ಹೋಗೋದು ಏನಿದೆ ನಾವು ಮುಸ್ಲಿಂ ಮುಸ್ಲಿಂಸರು ಏನಿರ್ತಾರೆ ದರ್ಗಾಕ್ಕೆ ಹೋಗ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಕೂಡ ತಮ್ಮ ಇಷ್ಟಾರ್ಥ ದೇವತೆಗಳನ್ನು ದೇವರುಗಳನ್ನು ಅವರು ಪೂಜಿಸ್ತಾರೆ ನಮಸ್ಕಾರದರ ಅಲ್ಲಿರುವ ಆಚರಣೆ ವಿಚಾರ್ಣೆಗಳೇ ಬೇರೆ ಇರ್ತಾವೆ ಹಿಂದೆ ಹಿಂದೆ ದೇವಸ್ಥಾನದಲ್ಲಿ ಇವಾಗ ಹಿಂದೂಗಳು ಪೂಜೆ ಮಾಡ್ತಾರೆ ಆಮೇಲೆ ಈ ಮುಸ್ಲಿಮ್ಸ್ ಏನಿರ್ತಾರೆ ಅವರು ಅಲ್ಲಿ ಹೋಗ್ಬಿಟ್ಟು ಅವ್ರದೇ ಅವರು ಅವರು ಅವ್ರದೇ ಆಚರಣೆ ಬೇರೆ ಇರ್ತವೆ ಫರ್ ಎಕ್ಸಾಂಪಲ್ ಇವಾಗ ಹಿಂದೂಗಳು ಏನು ಮಾಡ್ತಾರೆ ಅವರು ಕುಂಕುಮ ಎಲ್ಲ ಹಣೆಗೆ ಇಟ್ಕೊಳ್ತಾರೆ ಬಟ್ ನಮ್ಮ ಮುಸ್ಲಿಮ್ಸ್ ಏನು ಮಾಡ್ತಾರೆ ಅವ್ರು ಕುಂಕುಮ ಇಟ್ಕೊಳೋಲ್ಲ ಅವ್ರವರದ್ದು ಒಬ್ಬೊಬ್ಬರದು ಒಂದೊಂದು ನಂಬಿಕೆ ಆಗಿರುತ್ತೆ ಒಬ್ಬೊಬ್ಬರದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ನಂಬಿಕೆ ಇರುತ್ತೆ ಆಮೇಲೆ ಈ ಉಪವಾಸ ಇರೋದು ಈ ರೋಜಾ ಏನು ಉಪವಾಸ ಹಿಂದೂಗಳು ಓ ನೋಡಿ ಇವಾಗ ಹಿಂದೂಗಳ್ದೇ ಉಪವಾಸ ಮಾಡೋ ರೀತಿ ಬೇರೆಯಿದೆ ಆಮೇಲೆ ಮುಸ್ಲಿಂಸರದೇ ಬೇರೆಯಿದೆ ಹಿಂದೂಗಳ್ದು ಏನಿದಾವೆ ಅವರು ಬೇಯಿಸಿದ ಆಹಾರವನ್ನು ತಿನ್ನೋಲ್ಲ ಬೇಯಿಸಿದ ಆಹಾರವನ್ನು ತಿನ್ನೋಲ್ಲವರು ಏನೇ ಆಗಿರಲಿ ಹಣ್ಣು ಹಂಪ ಹಂಪಲುಗಳು ಹಾಲು ಈ ರೀತಿಯೆಲ್ಲ ಮಾಡ್ತಾರೆ ಬಟ್ ಅವ್ರು ಅನ್ನ ಅವೆಲ್ಲ ತಿನ್ನೋಲ್ಲ ಬಟ್ ಮುಸ್ಲಿಮ್ಸ್ ಎಲ್ಲ ಹಂಗಲ್ಲ ಉಪವಾಸ ಅಂದರೆ ಅವ್ರು ಉಗುಳನ್ನ ಕೂಡ ನುಂಗೊಲ್ಲ ಅವ್ರು ಬೆಳಿಗ್ಗೆ ಸೂರ್ಯ ಹುಟ್ಟೋಕಿಂತ ಮುಂಚೆ ಸೂರ್ಯ ಹುಟ್ಟಿದ ಆದಮೇಲೆ ಮಾತ್ರ ಊಟ ಮಾಡೋದು ಇನ್ನು ಮಿಕ್ಕಿದ ಟೈಮಲೆಲ್ಲ ಅವರು ಊಟ ಒಂದು ಅಗುಳು ಅನ್ನ ಕೂಡ ತಿನ್ನೋಲ್ಲ ಆಮೇಲೆ ನೀರು ಕೂಡ ಕುಡಿಯೋಲ್ಲ ಉಗುಳನ್ನ ಕೂಡ ನೀಡೋಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಅವರು ರೋಜಾ ಇರ್ತಾರೆ ಅಂದ್ರೆ ಉಪವಾಸ ಮಾಡ್ತಾರೆ ಮೂವತ್ತು ದಿನ ರೋಜಾ ಇದ್ದು ಅದು ಮೂವತ್ತು ದಿನ ಆದಮೇಲೆ ಅವರು ನಮ್ಮ ಮೂವತ್ತು ದಿನಗಳ ಉಪವಾಸವನ್ನು ದೇವರು ಸ್ವೀಕರಿಸ್ತಾನೆ ಅನ್ನೋದು ಹಬ್ಬವನ್ನು ಅವ್ರು ಆಚರಿಸ್ತಾರೆ ಆ ಹಬ್ಬದ ಹೆಸ್ರು ರಂಜಾನ ಅಂತ ಈ ರೀತಿ ಅವರು ಮಾಡ್ತಾರೆ ಮುಸ್ಲಿಂಸ್ರು ಮುಸ್ಲಿಂಸ್ರ್ದೇ ಬೇರೆ ಪದ್ದತಿಯಿದೆ ಹಿಂದೂಗಳದ್ದೇ ಬೇರೆ ಪದ್ಧತಿಯಿದೆ ಈ ಉಪಾಸ ಇರೋದು ಇವರು ಹಿಂದೂಗಳು ಏನು ಮಾಡ್ತಾರೆ ಉಪವಾಸನ ಒಂದೊಂದು ಯಾವಾಗಾದರೂ ಇರ್ತಾರೆ ಇವರು ಯಾವುದಾದ್ರು ಪೂಜೆ ಬಂದು ಯಾವುದಾದ್ರು ಸಂಕಷ್ಟಚತುರ್ಥಿ ಅಂತ ಅದು ಇದು ಅಂಥೇಳಿ ಪರ್ಟಿಕ್ಯುಲರಾಗಿ ಇವ್ರಿಗೆ ಕೆಲವು ದಿನಗಳಿದ್ದಾವೆ ಅಂದ್ರೆ ನಮ್ದು ಮಿಸ್ಲಾಂ ಧರ್ಮದಲ್ಲಿ ಈ ಇಸ್ಲಾಂ ಧರ್ಮದಲ್ಲಿ ಹಂಗಲ್ಲ ಓನ್ಲಿ ರಂಜಾನಿಗೆ ಮಾತ್ರ ಇರ್ತಾರೆ ಆ ರೀತಿ